ನಾನು ಓದುವಾಗ್ ಮಾತ್ರ ಎಲ್ಲ ಭಾಷೆ ಎಲ್ಲದಂದರೆ ಇಂಗ್ಲೀಷು ಕನ್ನಡ ಹಿಂದಿ ಈ ರೀತಿ ಮೂರು ಭಾಷೆಯಲ್ಲಿ ನಾನು ಓದುವಾಗ್ ಕಲಿತಿದ್ದೆ ಬಟ್ ನಾನು ಏನದು ಅಂದರೆ ಇವಾಗ ಮಂಗಳೂರು ವಿಜಯ್ ಅವರು ಬರೆದಂಥದ್ದು ಬಾಬಾ ಸರ್ ಬರೆದ ಸಂಪುಟದ ಅನುವಾದವನ್ನು ಮಂಗಳೂರು ವಿಜಯ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅದು ಅಸ್ಪೃಶ್ಯತೆ ಎಂಬ ಪುಸ್ತಕ ಆ ಪುಸ್ತಕವನ್ನು ನಾನು ಓದಿದ್ದೇನೆ ಬಾಬಾ ಸಾಹೇಬರು ನಡೆದು ಬಂದ ದಾರಿ ಬಾಬಾ ಸಾಹೇಬ್ರು ಸಾಧನೆ ಮಾಡಿದಂಥ ಆ ಒಂದು ಕೆಲ್ಸಗಳು ಆಮೇಲೆ ಅವರು ಮಾ ಸಮಾಜಕ್ಕಾಗಿ ನೀಡಿದಂಥ ಕೊಡುಗೆ ಮತ್ತು ಆಮೇಲೆ ಬಾಬಾ ಸಾಹೇಬ್ರ್ ಎಷ್ಟು ಕಷ್ಟ ಪಟ್ಟರು ಎಷ್ಟು ಮತ್ತು ಸಮಾಜಕ್ಕಾಗಿ ಮತ್ತು ಆಮೇಲೆ ಒಂದು ಯಾವು ಯಾವುದೇ ಅಂದರೆ ಈಗ ಸಂವಿಧಾನ ಬರೆಯುವಲ್ಲಾಗಲಿ ಅಥವ ಸಮಾಜದ ಕೆಲವು ಕಟ್ಟುಪಾಡುಗಳಿಗೆ ಆ ಒಂದು ಒಳಗಾದಂಥ ತುಳಿತಕ್ಕೆ ಒಳಗಾದಂಥ ಜನರ ಒಂದು ಏಳು ಏಳಿಗೆಗಾಗಿ ಜನರ ಒಂದು ಕಷ್ಟವನ್ನು ನಿವಾರಿಸುವಲ್ಲಿ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಎನ್ನೋದರ ವಿಷಯದ ಬಗ್ಗೆ ನಾನು ಸಾಕಷ್ಟು ಮನಗಂಡಿದ್ದೇನೆ ಅದನ್ನು ಓದಿ ನಾನು ಭಾಳ ಒಂದು ಪರಿಣಾಮ ಬೀರಿದೆ ಆ ಪುಸ್ತಕದಿಂದ ನನ್ನ ಜೀವನದಲ್ಲಿ ಸಹಿತ ಆ ಒಂದು ಪರಿಣಾಮಕಾರಿಯಾಗಿ ನಾನು ಬಾಬಾ ಸಾಹೇಬ್ರ್ ಅಂತೇ ನಾವು ಸಹಿತ ಯಾಕೆ ಈ ಸಮಾಜಕ್ಕಾಗಿ ದುಡಿಬಾರದು ಈ ಸಮಾಜಕ್ಕಾಗಿ ಯ ಒಂದು ಯ ನಮ್ಮಿಂದ ಯಾಕೆ ಕೊಡುಗೆ ಆಗಬಾರ್ದು ಈ ಸಮಾಜದ ಕಷ್ಟ ನೋಡಿ ನನಗೂ ಸಹಿತ ಒಂದು ಮೈಯಲ್ಲಿ ರೋಮಾಂಚನವಾಗಿದೆ ಎಂಥ ಪುಸ್ತಕವನ್ನು ಮಂಗ್ಳೂರು ವಿಜಯ್ ಅವರು ಬರೆದದ್ದು ನನಗೆ ಅವರು ಒಂದು ಒದಗಿಸಿಕೊಟ್ಟಂತ ಪುಸ್ತಕ ನೋಡಿ ನನಗೆ ಮನ್ಸಿನಮೇಲೆ ಪರಿಣಾಮ ಬೀರಿದೆ ಈ ಅನುವಾದಿತ ಬುಕ್ಕು ಇದೇ ರೀತಿ ಅನೇಕ ವಿಷಯಗಳನ್ನು ಬಾಬಾ ಸಾಹೇಬ್ರು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ ಅಂಥ ಪುಸ್ತಕಗಳು ಸಹಿತ ಕನ್ನಡದಲ್ಲಿ ಅನುವಾದಿಸಿದರೆ ನಮಗೆ ಕನ್ನಡ ಮಾ ನಾವು ಒಂದು ಮಾತೃ ಭಾಷೆ ಇರುವಂಥ ನಮಗೆ ಭಾಳಷ್ಟು ಜನರಿಗೆ ತಿಳುವಳಿಕೆ ಇರುವುದಿಲ್ಲ ಆದರು ಅಂಥ ಪುಸ್ತಕಗಳನ್ನು ಅನುವಾದ ಮಾಡರ್ಲತ್ತ ಕನ್ನಡದಲ್ಲಿ ಓದಿ ನಮಗೆ ಎಲ್ಲರಿಗೆ ತಿಳಿಸಿಕೊಡುವಂಥ ಕೆಲಸ ಮಂಗಳೂರು ವಿಜಯ್ ಅವರು ಮಾಡಿದ್ದಾರೆ ಅವರಿಗೆ ತುಂಬು ಹೃಧ್ಯದ ಧನ್ಯವಾದವನ್ನು ಹೇಳುತ್ತೇನೆ ಯಾಕಂದರೆ ಮಂಗಳೂರು ವಿಜಯ್ ಅವರು ಇಂಗ್ಲೀಷ್ನಲ್ಲೇ ಕನ್ನಾ ಇಂಗ್ಲೀಷ್ ಬುಕ್ಕನ್ನು ಇಂಗ್ಲೀಷ್ ಅಲ್ಲೇ ಬರೆದಿದ್ದರಂದ್ರೆ ನಮ್ಗೆ ಅದು ಅರ್ಥನೂ ಆಗ್ತಿರಲಿಲ್ಲ ಯಾಕಂದರೆ ಅನೇಕ ಜನರು ಸಾಮಾನ್ಯ ಜನರು ಒಂದು ಈ ಮೂರು ನಾಲ್ಕನೇದು ಓದ್ದವ್ರು ಅಥ್ವ ಒಂದು ಯಾವುದೇ ಒಂದು ಕಾಲೇಜು ಮೆಟ್ಲು ಏರಲಾದವ್ರು ಅಂಥವ್ರಿಗ್ ಇಂಗ್ಲೀಷ್ ಬುಕ್ಕು ಅಥವ ಮರಾಠಿ ಬುಕ್ಕು ಹಿಂದಿ ಬುಕ್ ಕೊಟ್ಟರೆ ಅವ್ರಿಗೆ ಎಲ್ಲಿ ಅರ್ಥ ಆಬೇಕ್ ಆದರೆ ಇಂಥ ಅನುವಾದ ಮಾಡಿದ ಮಾಡಿ ಕೊಟ್ಟರೆ ಅದರಿಂದ ಭಾಳ್ ಜನರಿಗೆ ಒಂದು ಸಹಾಯ ಆಗ್ತದೆ ಮತ್ತು ಆಮೇಲೆ ಇದರಿಂದ ಭಾಳ ಜನರಿಗೆ ಆ ಒಂದು ಮ ಬಾಬಾ ಸಾಹೇಬ್ರ್ ಬಗ್ಗೆ ವಿಚಾರಗಳ್ ತಿಳ್ಕೊಂಡಂಗೆ ಆಗ್ತದೆ ಬಾಬಾ ಸಾಹೇಬ್ರ ಒಂದು ಸಾಧನೆ ತಿಳ್ಕೊಂಡಂಗೆ ಆಗ್ತದೆ ಬಾಬಾ ಸಾಹೇಬ್ರ ಜೀವನ ಚರಿತ್ರೆನೇ ಅದರಲ್ಲಿ ಅಳವಡಿ ಅಳವಡಿಸಿರುತ್ತಾರೆ ಆ ಜೀವನ ಚರಿತ್ರೆಯನ್ನು ಓದೋರ್ಲಿತ್ತ ಮನುಷ್ಯನಿಗೆ ಏನಪ್ಪಾ ನಾನು ಏನಾದರು ಒಂದು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ರ್ ನಮಗಾಗಿ ಎಷ್ಟನ್ನ ಕಷ್ಟ ಪಟ್ಟಿದ್ದಾರೆ ನಮ್ಮ ಸಮಾಜಕ್ಕಾಗಿ ಎಷ್ಟು ಕಷ್ಟ ಪಟ್ಟಿದ್ದಾರೆ ನಮ್ಮ ಸಂಸ್ಕೃತಿಗಾಗ್ ಎಷ್ಟು ಕಷ್ಟ ಪಟ್ಟಿದ್ದಾರೆ ನಮ್ಮ ಅಳಲ್ ಅಳಲಿನಲ್ಲಿ ಅವ್ರು ಬಂದು ಎಷ್ಟು ತಮ್ಮ ಕಷ್ಟವನ್ನು ಅನುಭವಿಸಿ ನಮಗೆ ಒಂದು ಕಣ್ಣೀರು ಒರ್ಸುವಂಥ ಕೆಲಸ ಮಾಡಿದ್ದಾರೆ ಅಂಥವ್ರ ಒಂದು ಚರಿತ್ರೆಯನ್ನು ಇನ್ನೊಂದು ಈ ಬುಕ್ ಅನುವಾದ ಮಾಡದ್ರಲಿಂತ ನಮಗೆ ಕನ್ನಡದಲ್ಲಿ ಓದಿ ಭಾಳ ವಿಷಯಗಳನ್ನು ತಿಳ್ಕೊಂಡಂತಾಯಿತು ಈ ವಿಷಯಗಳನ್ನು ತಿಳ್ಕೋದ್ರಲಿಂತ ನಾವೇ ಒಂದು ಈ ಬುಕ್ಕನ್ನು ಓದಿ ನಾವು ಇನ್ನು ಯಾಕೆ ನಾವು ಒಂದು ಬುಕ್ ಬರಿಬಾರದು ನಾವು ಇಂಥ ಬುಕ್ಕುಗಳನ್ನ ಬೇರೆವ್ರಿಗೆ ಒಂದು ಮುಟ್ಸುವಂಥ ಕೆಲಸ ಮಾಡಬಾರ್ದು ಅನ್ನೋದು ಸಂಬಂಧ ನಾವೇ ಒಂದು ಬುಕ್ಕು ಬಿಡುಗಡೆ ಮಾಡುವ ಮೂಲಕ ಜನರಿಗೆ ಮುಟ್ಸುವಂಥ ಕೆಲಸ ಮಾಡಿದ್ದೇವೆ ಜನರಿಗೆ ತಿಳಿಸುವಂಥ ಕೆಲಸ ಮಾಡಿದ್ದೇವೆ ಜನ್ರ ಹತ್ರ ಒಂದು ಸಾಮಾನ್ಯ ಜನರ ಒಂದು ಜನರಿಗೆ ಹೋಗ್ ಮುಟ್ಸಿ ಇದರಿಂದ ನೀವು ಓದಿರಿ ಅಂತೇಳಿ ಅವರಿಗೂ ಸಹಿತ ಕೊಟ್ಟು ಅವರಲ್ಲಿ ಮ ಒಂದು ಭಾವನೆ ಬರುವಂಥ ಅವರಲ್ಲಿ ಬಾಬಾ ಸಾಹೇಬ್ರ್ ಬಗ್ಗೆ ಚರಿತ್ರೆ ತಿಳಿಸ್ಕೊಡುವಂಥ ಕೆಲಸ ನಾವು ಮಾಡಿದ್ದೇವೆ ಇದರಿಂದ ಸಾಕಷ್ಟು ಜನರು ಇಂಥ ಪುಸ್ತಕ್ಗಳನ್ ಓದೋದ್ರಿಂದ ಅವರಿಗೆ ಬಾಬಾ ಸಾಹೇಬ್ರ್ ಚರಿತ್ರೆ ಬಗ್ಗೆ ಮನವರಿಕೆ ಆಗ್ತದೆ ಆಮೇಲೆ ಇದ್ರಲಿಂತ ಏನಾದ್ರು ಬಾಬಾ ಸಾಹೇಬ್ರು ಏನೇನು ಮಾಡಿದರು ಅವ್ರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಅವ್ರ ತಂದೆ ಯಾರು ತಾಯಿ ಯಾರು ಅವ್ರ ಬಾಲ್ಯದಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ರು ಮುಂದೆ ಅವರು ಮುಂದೆ ದೊಡ್ಡವ್ರು ಆದಮೇಲೆ ಅವರು ಯಾವಯಾವ್ದು ಕೆಲಸ ಮಾಡಿದರು ಯಾವ ಸಮಾಜಕ್ಕಾಗಿ ಎಷ್ಟು ದುಡಿದ್ರು ಅವರ ಸಂಸಾರಕ್ಕಾಗಿ ಏನು ಮಾಡಿದರು ಅವರು ವಿದೇಶದಲ್ಲಿ ಏನು ಮಾಡಿದರು ಆಮೇಲೆ ಅವರು ಇದು ಸಮ ಇದು ನಮ್ಮ ನಾಡಿಗಾಗಿ ಬ ನಮ್ಮ ಭಾರತ್ಕಾಗಿ ಬಂದು ಅವರು ತಮ್ಮ ಅನೇಕ ನಾವೊಂದು ಒಂದು ಸ ಅಸಮತ ಅಸಮತೋಲನವನ್ನು ಅನುಭವಿಸಿ ಸಾಕಷ್ಟು ಒಂದು ಮ ಒಂದು ನೋವಿಗೆ ಗುರಿಯಾಗ್ತಾರೆ ಒಂದು ಸಮಾಜದ ಒಂದು ಕಟ್ಟುಪಾಡಿಗೆ ಗುರಿಯಾಗ್ತಾರೆ ಸಮಾಜದ ಒಂದು ಅನೇಕ ಮೇಲ್ವರ್ಗದವರ ಒಂದು ಅವಮಾನಕ್ಕೆ ಗುರಿಯಾಗ್ತಾರೆ ಈ ರೀತಿ ಅನೇಕ ಕಷ್ಟ ಅನುಭವ್ಸಿ ಅವರು ಅನುಭವಿಸಿದ ಕಷ್ಟಗಳನ್ನು ನೋಡಿದಾಗ ಅನ ಅದು ಒಂಥರ ಮನುಷ್ಯನಿಗೆ ರೋಮಾಂಚನ ಆಗಿ ಒಂದು ಕಣ್ಣಗೆ ನೀರು ಬರುವಂಥಕ್ಯ ಒಂದು ಬರುವಷ್ಟು ದುಃಖವನಸ್ತದೆ ಈಗ ನಾ ಅವ್ರು ಅವ್ರು ಅನ್ಬವಿಸಿದಂಥ ದುಃಖವನ್ನು ನಾವು ನೋಡಿದಾಗ ನಾವು ಏನು ಅಲ್ಲ ಅಂಥಾ ಬುಕ್ಕನ್ನು ಓದಿರ್ಲಿಂತ ನನಗೆ ಏನಪ್ಪಾ ಇಂದೊಂದು ಕಾರಣವು ಕ ಎಷ್ಟೋ ಜನರು ಹೇಳ್ತಾರೆ ಆದರೆ ಅದು ಹೇಳೋದಕ್ಕಿಂತ ನಾವು ಈ ನಾವು ಓದವರ್ಲಿಂತ ನಮಗೆ ಒಂದು ಕಣ್ಣು ಮುಂದೇ ಆ ದೃಶ್ಯ ಎಚ್ಚರಿಸ್ದಂಗೆ ಆಯಿತು